ಮತ್ತೆ ಸರ್ ನಮಗೆ ಈಗ ಕಲ್ಲೂರು ಲಕ್ಷ್ಮೀ ಟೆಂಪಲಿಗೆ ಹೋಬಕಾಗಿತ್ ಸರ್ ಈಗ ನಮಗೆ ಅಲ್ಲಿ ಕಲ್ಲೂರು ಲಕ್ಷ್ಮೀ ಟೆಂಪಲ್ಲು ಮೇನ್ ತೋರಿಸ್ತೀರ ಅಲ್ಲಿಗೆ ಹೋದ ಮೇಲೆ ಮತ್ತೆ ಅಲ್ಲಿ ಲೋಕಲಲ್ಲಿ ಸುತ್ತಮುತ್ತ ಸ್ವಲ್ಪ ಸುತ್ತಾಡಿ ನೋಡೋದಿದೆ ಈಗ ಅಲ್ಲೇ ಸ ರಾಯ್ಚೂರಲ್ಲೇ ಕಲ್ಲೂರು ಲಕ್ಷ್ಮಿನ ಟೆಂಪಲ್ಲಿಗೆ ಹೋಬಕು ಮತ್ತು ಅದಾದ ಮೇಲೆ ಆಜುಬಾಜು ನಮ್ಗೇನೂ ಗೊತ್ತಿಲ್ಲ ಸೊ ನೀವೇ ಸ್ವಲ್ಪ ಆಜುಬಾಜು ಏನಾನ ನೋಡುವಂಥ ಪ್ಲೇಸಿದ್ದರೆ ಕರ್ಕೊಂಡೋಗ್ ತೋರ್ಸ್ಕೊಂಬರ್ಬೇಕು

ನಮ್ಮದು ಒನ್ ಡೇ ಆಗ್ಬೋದು ಒನ್ ಡೇದಲ್ಲಿ ಮುಗಿದ್ರೆ ಪರವಾಗಿಲ್ಲ ಇನ್ನೊಂದು ಟೂ ಡೇ ಟೂ ಡೇಸಾದ್ರೂ ಪರವಾಗಿಲ್ಲ ಸ್ವಲ್ಪ ನಿಮ್ಮ ಕ್ಯಾಬಿನ್ ಬಗ್ಗೆ ಸ್ವಲ್ಪ ಇದ್ರ ಬಗ್ಗೆ ಗಾಡಿ ಬಗ್ಗೆ ಸ್ವಲ್ಪ ಹೇಳಿರ್ ನಮ್ಗೆ ಅನ್ಕೂಲ ಆಗ್ತಿತ್ತು ಓಕೆ ಸರ್ ಪರವಾಗಿಲ್ಲ ಸರ್ ಹಾಗಿದ್ರೆ

ಇದು ಹೆಂಗೆಂಗ್ ಮಾತಾಡೋದು ಒನ್ ಡೇಗೆ ಟೂ ಡೇಗೆ ಬೇರೆ ಬೇರೆ ಆಗುತ್ತಾ ಡಿಫ್ರೆನ್ಸಾಗುತ್ತಾ ಅದಕ್ಕೆ ಹಾಂ ಓಕೆ ಆ ಥರ ಸರ್ ಈಗ ಮತ್ತೆ ನೀವು ಕಳ್ಸಿರೋ ಡ್ರೈವರಿಗೆ ಬತ್ತ ಗಿತ್ತ ಕೊಡಬೇಕಾ ಎಷ್ಟಾಗುತ್ತೆ ಅಂತ ಹೇಳ್ರಿ ಓಕೆ ಓಕೆ ಸರ್ ಈಗ ನಾವು ನಿಮ್ಮ ಈ ಆಫೀಸಿಗೆ ಬಂದು ಭೇಟಿ ಆಗ್ಬೋದಾ ಹಾಂ ಓಕೆ ಓಕ್ ಸರಿ ತ್ಯಾನ್ ನಾವು ಸೆವೆನ್ ಜನ ಇದೀವ್ ಸರ್ ಓಕೆ ತ್ಯಾಂಕ್ ಯು ಸರ್ ಬಂದು